ನನ್ನ ನೆಚ್ಚಿನ ರನ್ನಿಂಗ್ ಓಟದ ಸ್ಥಳ ಬಂದುಬಿಟ್ಟು ನಮ್ಮ ಶಾಲೆ ನಮ್ಮ ಶಾಲೆಯಲ್ಲಿ ತುಂಬಾ ದೊಡ್ಡದಾದ ಮೈದಾನವಿದೆ ಅದರಲ್ಲಿ ಓಟವನ್ನು ಆಡಬಹುದು ನಾನು ಆ ಓಟವನ್ನು ನನ್ನ ಸ್ನೇಹಿತರ ಜೊತೆ ಓಟವನ್ನು ಡೈಲಿ ಮಾಡುತ್ತೇನೆ ಇದರಿಂದ ನಮಗೆ ಆರೋಗ್ಯ ವೃದ್ಧಿಸುತ್ತದೆ ವ್ಯಾಯಾಮ ಆಗುತ್ತದೆ ಆರೋಗ್ಯ ಚೆನ್ನಾಗಿರುತ್ತದೆ ದೇಹಕ್ಕೆ ವ್ಯಾಯಾಮ ಆಗುತ್ತದೆ ಒಂದು ರೀತಿ ಮಾ ಮಾನಸಿಕವಾಗಿ ಸದೃಢವಾಗುತ್ತೇವೆ ಆದ್ದರಿಂದ ನಾವು ನನ್ನ ನೆಚ್ಚಿನ ರನ್ನಿಂಗ್ ಅಂದರೆ ಓಟದ ಸ್ಪರ್ಧೆಯಾದ ಸ್ಥಳವಾದಂತಹ ನಮ್ಮ ಶಾಲೆಯಲ್ಲಿ ನಾವು ಶಾಲೆಯ ಮೈದಾನದಲ್ಲಿ ನಾನು ಓಟದ ಸ್ಪರ್ಧೆಯನ್ನು ಮಾಡುತ್ತೇನೆ